ಹಲೋ ನಮಸ್ತೇ ಹೇಳಿ ಮೇಡಮ್ ಹಾಂ ಸರಿ ಮೇಡಮ್ ಎಷ್ಟು ಜನಕ್ಕೆ ರೂಮ್ ಬುಕ್ ಮಾಡೋದಿದೆ ನಿಮ್ಮದು ಓಕೆ ಯಾ ಷೇರಿಂಗ್ ರೂಮಾ ಮೇಡಮ್ ಸಪ್ರೇಟ್ ರೂಮ್ ಬೇಕಾ ಷೇರಿಂಗ್ ರೂಮ್ ಒಂದು ಸಿಂಗಲ್ ರೂಮ್ ಸಾಕಾ ಡಬ್ಬಲ್ ರೂಮ್ ಮೇಡಮ್ ಸಿಂಗಲ್ ರೂಮ್ ಬೇಕಾ ಅಥವಾ ಡಬ್ಬಲ್ ರೂಮ್ ಬೇಕಾ ಅಂತ ಕೇಳಿದೆ ಹಾಂ ಸಿಂಗಲ್ ರೂಮು ಫೋರ್ ಷೇರಿಂಗ್ ಅಲ್ಲವಾ ಮೇಡಮ್ ಹಾಂ ನಮ್ಮ ನಮ್ಮಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಮೇಡಮ್ ಬೇಕಾದರೆ ರೀಸನೇಬಲ್ ರೇಟಲ್ಲಿ ಸಿಗುತ್ತೆ ನೀವು ಮಾ ಇಂಡಿವಿಜುಯಲ್ ತೊಗೊಬೋದು ಅಥವಾ ಟೂ ಷೇರಿಂಗೂ ತೊಗೊಬೋದು ಫೋರ್ ಷೇರಿಂಗೂ ತೊಗೊಬೋದು ಮೇಡಮ್ ನೀವು ಫೋರ್ ಷೇರಿಂಗ್ ಅಂತ ಹೇಳ್ತ ಇದ್ದೀರ ಸೊ ಫೋರ್ ಷೇರಿಂಗ್ ರೂಮನ್ನ ನಿಮಗೆ ಅವೈಲೇಬಲ್ ಮಾಡಿಕೊಡ್ತ ಇದ್ದೀನಿ ಮೇಡಮ್ ಯಾವ ಡೇಟಿಗೆ ಬೇಕು ಮೇಡಮ್ ಇಪ್ಪತ್ತೆಂಟು ಫೆಬ್ರವರಿಯಾ ಮ್ಯಾಮ್ ಹಾಂ ಸರಿ ಎಷ್ಟು ದಿನ ಸ್ಟೇ ಮಾಡೋದಿರುತ್ತೆ ಮೇಡಮ್ ನಾಲ್ಕು ದಿನ ಇಪ್ಪತ್ತೆಂಟರಿಂದ ನಾಲ್ಕು ದಿನ ಸ್ಟೇ ಮಾಡ್ತ ಇದ್ದೀರಾ ಮೇಡಮ್ ಹಾಂ ಸರಿ ಮೇಡಮ್ ಪರ್ ಡೇ ಇದು ಟೂ ತೌಸಂಡ್ ಆಗುತ್ತೆ ಮೇಡಮ್ ಒಂದು ಒಂದು ಫೋರ್ ಷೇರಿಂಗ್ ಅಂತ ಹೇಳಿದರೆ ಪರ್ ಡೇ ನಿಮ್ಮದು ಫುಡ್ಡು ಮತ್ತು ಇದು ಸೇರ್ಬಿಟ್ಟು ಅಂದರೆ ಫುಡ್ ಮತ್ತು ಇದು ಸೇರಿ ಫೋರ್ ತೌಸಂಡ್ ಅಂತ ಆಗುತ್ತೆ ಅಕೊಮೊಡೇಷನ್ ಅಷ್ಟೇ ಇದ್ದರೆ ಟೂ ತೌಸಂಡ್ ಅಂತ ಆಗುತ್ತೆ ಮೇಡಮ್ ಹಾಂ ಫುಡ್ಡೂ ಬೇಕಾ ಆಮೇಲೆ ಟ್ರಾ ಅಂದರೆ ಟ್ರಾವೆಲಿಂಗ್ ವೆಹಿಕಲ್ ಫೆಸಿಲಿಟಿಯೂ ಬೇಕು ಅಂತಂದರೆ ಅದೂ ಇನ್ಕ್ಲೂಡ್ ಆಗುತ್ತೆ ಮೇಡಮ್ ಫೈವ್ ತೌಸಂಡ್ ಆಗುತ್ತೆ ಅದಕ್ಕೆ ಓಕೆ ಅಂದರೆ ಇಲ್ಲೇ ಇದ್ದುಕೊಂಡು ನೀವು ಇದು ಟ್ರಾವೆಲ್ ಮಾಡ್ತೀರ ಅಂತಂದರೆ ಓಕೆ ಫೈವ್ ಸೊ ಫೈವ್ ಫೈವ್ ತೌಸಂಡ್ ಆಗುತ್ತೆ ಪರ್ ಡೇ ಮೇಡಮ್ ಪರ್ ಡೇ ಫೈವ್ ತೌಸಂಡ್ ಆಗುತ್ತೆ ಹಾಂ ಓಕೆ ಮ್ಯಾಮ್

ಮತ್ತೇನು ಇಲ್ಲ ಮೇಡಮ್ ಇದಿಷ್ಟು ಬೇಸಿಕ್ ಫೆಸಿಲಿಟೀಸ್ ಏನಿರುತ್ತೆ ನಿಮ್ಗೆ ಯಾವುದೇ ರೀತಿಯಾದ ಫುಡ್ಡು ಅಂದರೆ ನೀವು ಯಾ ನಾರ್ತ್ ಇಂಡಿಯನ್ನೋ ಸೌತ್ ಇಂಡಿಯನ್ ಆ ಥರದ ಫುಡ್ ಏನಾದರೂ ನಿಮಗೆ ಇಷ್ಟಪಡೋದು ಇದ್ದರೆ ನೀವು ಅದನ್ನು ಪ್ರಿಫರ್ ಮಾಡ್ಬೋದು ಮೇಡಮ್ ಯಾವುದೇ ರೀತಿಯಾದ ಫುಡ್ಡು ಆ ಥರದ್ದು ಎಲ್ಲ ಸಿಗುತ್ತೆ ಮೇಡಮ್ ಹಾಂ